ಹಾಂ ಏನು ಬೇಕಿತ್ತು ಅಮ್ಮ ನಿಮಗೆ ತರಕಾರಿ

ಹಾಂ ಎಷ್ಟೆಷ್ಟು ಕೆ ಜಿ ಬೇಕಾಗಿತ್ತಮ್ಮ ಅವೆಲ್ಲ ನಿಮಗೆ

ಹಾಂ ಹಾಂ ಹಾಂ

ಅಷ್ಟು ಅದಾವಮ್ಮ ಎಲ್ಲ ಕೊಡ್ತೀನಿ ನಿಮಗೆಲ್ಲ ಒಂದೊಂದ್ ಕೆ ಜಿ ಕೊಡ್ಬೇಕಮ್ಮ ನೀವಾ ಬರ್ತೀರ ಅಥ್ವಾ ಏನು ಅಲ್ಲೇ ನಾವು ಕೊಟ್ಟು ಕಳಿಸ್ಬೇಕ ನಿಮ್ಗೆ

ಹಾಂ ಆಯಿತು ಅಮ್ಮ ಬಾ ಹಾಂ ಹಾಂ ಓಕೆ ಅಮ್ಮ

ಎಲ್ಲ ಸೇರಿಸಿ ಎರಡ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅಮ್ಮ ಹಾಂ ನಾನು ಹಾಂ ನಾನು

ನಿಮ್ದು ಹಾಂ ತಾಜಾ ತರಕಾರಿನೇ ಇರ್ತಾವೆ ಕಾಯಿಪಲ್ಲೆ ಇರುತ್ತೆ ಕರ್ಬೇವ್ ಕೊತ್ತಂಬ್ರಿ ಕಿರಿಕ್ ಸಾಲಿ ಮೆಂತ್ಯ ಹಾಂ ಎಲ್ಲ ಇದು

ಹಾಂ ಹಾಂ ಅದನ್ನು ಕೊಟ್ಕಳಿಸ್ತೆ ಹಾಂ ಹಾಂ ಇಡಲಾ